ಎರಡು ಜನ್ವರಿ ಸಾವಿರದ ಒಂಬೈನೂರ ಎಂಬತ್ತು ಹತ್ತು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತೈದು ಹದಿನೆಂಟು ಮಾರ್ಚ್ ಎರಡು ಸಾವಿರದ ಎರಡು ಇಪ್ಪತ್ತೈದು ಎಪ್ರಿಲ್ ಎರಡು ಸಾವಿರದ ಹನ್ನೆರಡು ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತ ಮೂರು